ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐದುನೂರ ನಲವತ್ತೆಂಟು ಎಂಟು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ಎರಡು ಲಕ್ಷದ ಇಪ್ಪತ್ತು ಸಾವಿರದ ಮುನ್ನೂರ ಐದು ಐದು ಲಕ್ಷದ ಐವತ್ತು ಸಾವಿರದ ಆರುನೂರ ಎಂಬತ್ತೈದು ಒಂದು ಲಕ್ಷದ ಹತ್ತು ಸಾವಿರದ ಎಂಟು